ನಿ ನಾವು ತೋಟ ಎಲ್ಲಿದೆ ಅಂತ ಹೇಳಿದ್ರೆ ತೋಟ ಯಾವ ರೀತಿ ಅಂದರೆ ನಮ್ಮದು ತುಂಬ ತೋಟ ಇದೆ ಆ ತೋಟದಲ್ಲಿ ನಾವು ಎಲ್ಲಿ ಬೆಳೆಸಿದ್ದೀವಿ ಅಂದರೆ ಅಂಗಳದಲ್ಲೆಲ್ಲ ಒಂದು ಇಸ್ಕ್ ಇದು ಒಂದು ನಮ್ಮದು ಒಂದು ಬಾಡಿಗೆ ತಗೊಂಡು ಏನು ಮಾಡ್ತೀವಿ ರೂಮ್ ಹಿಂದ್ಗಡೆ ಒಂದು ತೋಟವನ್ನು ಮಾಡಿಕೊಂಡು ಅದರಲ್ಲಿ ಬೆಳೆವಂಥ ಪದಾರ್ಥಗಳು ಸೊಪ್ಪು ರಾಗಿ ಉರ್ ಉರುಳಿ ಈ ಥರ ಎಲ್ಲ ತೋಟದಲ್ಲಿ ಏನು ಮಾಡ್ತೀವಿ ಅದನ್ನೆಲ್ಲ ಬೆಳೆಸಿ ಮತ್ತು ಟೆರೆಸ್ ಅಂದ್ರೆ ನಮಗೆ ಇದಿಲ್ಲ ಟೆರೆಸ್ ಮೇಲೆ ಏನು ಬೆಳೆಯೋದಿಲ್ಲ ಕೆಳಗಡೆಯೇ ನಾವೇನು ಮಾಡ್ತೀವಿ ಅದನ್ನ ಬೆಳೆಸಿ ಬೆಳೆದಿದ್ದೀವಿ ಗಾರ್ಡನ್ ರೀತಿ ಅದನ್ನ ಮಾಡಿ ನಾವು ಅದನ್ನೇ ತುಂಬ ಅಚ್ಚುಕಟ್ಟಾಗಿ ನಾವು ಮಾಡ್ತಾಯಿದ್ದೀವಿ ಯಾಕೆಂದ್ರೆ ಅದರಲ್ಲಿ ಆಗುವಂಥ ಹೋಗುವಂಥ ಮತ್ತೆ ಸೊಪ್ಪು ತರಕಾರಿ ಬೇರೆ ಬೇರೆ ಬೇರೆ ಬೇರೆ ಏನೆಲ್ಲ ಬೆಳಿತಿದ್ದೀವಿ ಮತ್ತು ನಮಗೆ ತುಂಬ ಇಷ್ಟ ಅದರಲ್ಲಿ ಬೆಳೆಸಿ ತಿನ್ನುವುದು ತುಂಬ ಇಷ್ಟ ಮತ್ತೆ ಅದರಲ್ಲಿ ಬೆಳೆಯುವಂಥ ಒಂದು ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಅದರಲ್ಲಿರುವಂಥ ಟೇಸ್ಟು ಮತ್ತೆ ಇನ್ನೊಂದು ನಮಗೆ ತಾ ಇದರಲ್ಲಿ ಮತ್ತೆ ಕೊಡುವುದಿಲ್ಲ ಆ ರೀತಿ ನಾವೇನು ಮಾಡ್ತೀವಿ ಅದನ್ನೆಲ್ಲ ಬೆಳಿತಾಯಿದ್ದೀವಿ ನಾವೆಲ್ಲ ತೋಟ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ಎಲ್ಲವನ್ನೂ ಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಉಳಿಸಿ ಅದಕ್ಕೆ ಗೊಬ್ಬರ ಹಾಕಿ ಮತ್ತೆ ಇನ್ನಿತರ ಮೆಡಿಶಿನ್ಗಳೆಲ್ಲ ಹಾಕಿ ಅದನ್ನೆಲ್ಲ ಹಾಕಿ ಏನು ಮಾಡ್ತೀವಿ ಅದನ್ನು ಬೆಳೆಸ್ತಾಯಿದ್ದೀವಿ ಅದು ನೋಡೋಕ್ಕೆ ಒಂದು ಆನಂದಕರವಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಮತ್ತೆ ಅದನ್ನೆಲ್ಲ ಬೆಳೆಸುವ ರೀತಿ ಹೇಗೆ ಅಂದರೆ ಪಷ್ಟು ಮಳೆ ಹುಯ್ಯುವ ಟೈಮಲ್ಲಿ ನೋಡಿಕೊಂಡು ಮಳೆ ಹುಯ್ದಾಗ ಅದನ್ನೇನು ಮಾಡ್ತೀವಿ ಚೆನ್ನಾಗಿ ಅಗೆದು ಭೂಮಿಯನ್ನು ಕ್ಲೀನ್ ಮಾಡಿ ಅಲ್ಲಿರುವಂಥ ಸೆತ್ತೆ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲನೂ ಅದು ಆಮೇಲೆ ಮತ್ತೆ ಅದನ್ನೆಲ್ಲ ಆದಾದ್ಮೇಲೆ ಅದಕ್ಕೇನು ಮಾಡ್ತೀವಿ ಹುರುಳಿನೋ ಆಮೇಲೆ ಸಬ್ಬಸಿಗೆ ಸೊಪ್ಪು ಪಾಲಕ್ಕು ಮೂಲಂಗಿ ಕ್ಯಾರೆಟು ಈ ಥರ ಯಾವುದೇ ಒಂದು ವಸ್ತುಗಳನ್ನ ನಾವು ಏನು ಮಾಡ್ತೀವಿ ಅಲ್ಲಿ ಹಾಕಿ ಬೆಳೆಸುವ ಸಾಧ್ಯತೆ ಇದೆ ಅದನ್ನು ಬೆಳೆಸುವಾಗ ನಾವು ಎಲ್ಲಿ ಬೆಳೆಸ್ತೀವಿ ಅಂತ ಅಂದ್ರೆ ಬೆಳೆಸಿದರೆ ಅಂಥೇಳಿದ್ರೆ ಭೂಮಿಯಲ್ಲಿ ಅದನ್ನು ಹಾಕಿ ಅದಕ್ಕೆ ನೀರಾಕಿ ತೋಟ ರೀತಿಯಲ್ಲಿ ಮಾಡಿ ಅದಕ್ಕೆ ಸುತ್ತ ಏನು ಮಾಡ್ತೀವಿ ಬೇಲಿ ಹಾಕ್ತೀವಿ ಸುತ್ತ ಬೇಲಿ ಹಾಕಿ ಯಾವೊಂದು ಕೋಳಿ ನಾಯಿ ಬೇರೆ ಹಸು ಯಾವುದೇ ಒಂದು ಪ್ರಾಣಿಗಳು ಬರದ ರೀತಿಯಲ್ಲಿ ಅದನ್ನು ಅದನ್ನೇನು ಮಾಡ್ತೀವಿ ಬಚ್ಚಿಟ್ಕೊಂಡು ಸುತ್ತ ಬೇಲಿ ಹಾಕಿ ಅದಕ್ಕೆ ನೀಟಾಗಿ ಕ್ಲೀನಾಗಿ ಅದಕ್ಕೆ ಪಾತಿ ಅಂಥೇಳ್ತೀವಿ ನಮ್ಮ ಕಡೆ ಅದು ಮಾಡಿ ನೀಟಾಗಿ ಕ್ಲೀನಾಗಿ ಒಂದು ಬೆಡ್ ತಟ್ಟಿ ಅದಕ್ಕೆ ಕ್ಲೀನ್ ಮಾಡಿ ಅದರ ಸುತ್ತ ಏನು ಮಾಡ್ತೀವಿ ಅದನ್ನೆಲ್ಲ ಹಾಕಿ ಅದನ್ನ ಬೆಳೆಸಿ ಅದರಲ್ಲಿ ಬರುವಂಥ ಹಣ್ಣು ತರಕಾರಿ ಸೊಪ್ಪುಗಳನ್ನು ನಾವೇನು ಮಾಡ್ತೀವಿ ಉಪಯೋಗಿಸ್ತೀವಿ ಮತ್ತೆ ಆನ್ ಟೈಮ್ಗೆ ನೀರು ಹಾಕ್ಬೇಕು ಆನ್ ಟೈಮ್ಗೆ ಅದಕ್ಕೆ ಸೊಪ್ಪು ಗೊಬ್ಬರ ಹಾಕ್ಬೇಕು ಗೊಬ್ಬರ ಅಂಥೇಳಿದ್ರೆ ಅದಕ್ಕೆ ದನಿದು ಗೊಬ್ಬರ ಇರ್ತದಲ್ವ ಹಸು ಹಸುನ ಗೊಬ್ರವನ್ನ ಏನು ಮಾಡ್ತೀವಿ ಅದನ್ನು ಮೇಕೆ ಗೊಬ್ಬರ ಹಸು ಗೊಬ್ಬರ ಅದನ್ನ ಚೆನ್ನಾಗಿ ಪುಡಿ ಪುಡಿ ಮಾಡಿ ಅದನ್ನ ನೀಟಾಗಿ ಕ್ಲೀನಾಗಿ ಅದನ್ನ ತಗೊಡ್ಬಂದು ಹಾಕುವಾಗ ಅದು ಏನು ಮಾಡುತ್ತೆ ಚೆನ್ನಾಗಿ ಫಲ ಭರಿತ್ವಾಗಿ ಅದು ಬೆಳೀತದೆ ಅಂದವಾಗಿ ಬೆಳೀತದೆ ಅದಕ್ಕೆ ಯಾವ ರೋಗ ರುಜಿನಗಳು ಒಡೆಯೋದಿಲ್ಲ ಅಂತ ಹೇಳಿ ನಾವು ಅದನ್ನು ಸಾಕ್ತಾಯಿದ್ದೀವಿ ಬೆಳೆಸ್ತೀವಿ ಅದು ನೀಟಾಗಿ ಕ್ಲೀನಾಗಿ ಆ ಟೈಮ್ಗೆ ಕರೆಕ್ಟಾಗಿ ನೀರು ಕೊಡಬೇಕು ಆ ಟೈಮಿಗೆ ಮಳೆ ಬೀಳಬೇಕು ಆ ಟೈಮ್ಗೆ ಅಂದ್ವಾಗಿ ಚೆಂದ್ವಾಗಿ ಅದಕ್ಕೆ ಗೊಬ್ರಗಳು ಹಾಕ್ಬೇಕು ಮತ್ತೆ ಇನ್ನಿತತೆ ಯಾವುದೇ ಒಂದು ರೋಗ ಬೀಳದಾಗೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ರೋಗ ಬಂದಾಗ ಯಾಕೆ ರೋಗ ಹೊಡೀತು ಅಂಥೇಳಿ ಅದನ್ನ ಗಮನಿಸಿ ಅದಕ್ಕೆ ಮೆಡಿಶಿನ್ ಕೊಡಬೇಕು ಮೆಡಿಶಿನ್ ಕೊಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತೆ ಇತರೆ ಯಾವುದೇ ಒಂದು ವಸ್ತುಗಳಾದರು ನಾವು ತೋಟವನ್ನು ಚೆನ್ನಾಗಿ ಮತ್ತೆ ಬೇರೆ ದಬ್ಬೆ ಹೂವು ಮತ್ತೆ ನೆಲ್ಲಿಕಾಯಿ ಮತ್ತೆ ಗಸೆಗಸೆ ಮತ್ತೆ ಕಾಡು ನೆಲ್ಲಿಕಾಯಿ ಅಂಥೇಳ್ತಾರೆ ಸೀಬೆ ಮತ್ತೆ ಇತರ ಸೋ ಗಿಡಗಳು ಮಲ್ಲಿಗೆ ಗಿಡ ಕನ್ಕಾಂಬ್ರ ಗಿಡ ಕರಿಬೇವು ಈ ಥರ ಎಲ್ಲ ಗಿಡಗಳನ್ನ ನಾವು ಏನು ಮಾಡಿದ್ದೀವಿ ನುಗ್ಗೆಸೊಪ್ಪು ಹಚ್ಚೆ ಸೊಪ್ಪು ಈ ಥರ ಎಲ್ಲ ಗಿಡಗಳನ್ನು ಹಾಕಿ ತೋಟದಲ್ಲಿ ಏನು ಮಾಡ್ತೀವಿ ನಾವು ಅದನ್ನು ಬೆಳಿತೀವಿ ಬೆಳೆದು ಅದನ್ನ ಏನು ಮಾಡ್ತೀವಿ ಅಂದರೆ ನಾವು ಉಪಯೋಗಿಸ್ತೀವಿ ಇಲ್ಲ ಅಂದ್ರೆ ಕೆಲವರಿಗೆ ಇತರರಿಗೆ ಬಂದವ್ರು ಏನು ಮಾಡ್ತಾರೆ ಆ ನುಗ್ಗೆಕಾಯಿ ಇದೆ ಆಮೇಲೆ ನುಗ್ಗೆ ಸೊಪ್ಪಿದೆ ಮತ್ತೆ ಸಬ್ಬಸಿಗೆ ಇದೆ ಮೂಲಂಗಿ ಇದೆ ಮತ್ತೆ ಕ್ಯಾರೆಟ್ ಇದೆ ಬೀಟ್ರೂಟ್ ಇದೆ ಇದನ್ನೆಲ್ಲ ಏನು ಮಾಡ್ತೀವಿ ನಾವು ಬೆಳೆಯುವ ಸಾಧ್ಯತೆ ಇದೆ ಬೆಳೆದು ಅದನ್ನು ಏನು ಮಾಡ್ತೀವಿ ಇತರರಿಗೆ ಕೊಡ್ತೀವಿ ಮತ್ತೆ ಎಲ್ಲ ಗಿಡ ಮರಗಳು ಒಂದು ಪ್ರಕೃತಿ ಮಾತ್ರ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡ್ತಾಯಿರುವಾಗ ಒಂದು ಆನಂದ ಅದನ್ನೆಲ್ಲ ಅಗಸೆ ಅಗಸೆ ಬೀಜ ಅಗಸೆಕಾಯಿ ಅಂಥೇಳ್ತಾರೆ ಅಗಸೆ ಸೊಪ್ಪು ಅಂಥೇಳ್ತಾರೆ ಅಗಸೆ ಸೊಪ್ಪಲ್ಲಿ ಸುಗರ್ ಸುಗರ್ಲೆಸ್ ಅವರಿಗೆ ಅಂಥೇಳಿ ಕೆಲವ್ರು ಏನು ಮಾಡ್ತಾರೆ ಅದನ್ನ ಬಂದು ಹುಡಿಕೊಂಡು ತಗೊಂಡು ಹೋಗ್ತಾರೆ ಮತ್ತೆ ಅದನ್ನು ತುಂಬ ಬೆಳೆದಾದ ಮೇಲೆ ಅದರ ಹೂವಿದೆ ಅಲ್ವ ಹೂವು ಮತ್ತೆ ಕಾಯಿ ಸೊಪ್ಪು ಅದನ್ನು ಸಮೇತ ತುಂಬ ಜನ ಕಿತ್ಕೊಂಡು ಹೋಗಿ ತಿಂತಾರೆ ಮತ್ತೆ ನಾವು ಅದನ್ನು ಯೂಸ್ ಮಾಡ್ತೀವಿ ಆಮೇಲೆ ಮತ್ತೆ ಅದರಲ್ಲೇನೋ ಪೌಡರ್ ಮಾಡಿ ಕುಡಿಬೋದು ಅಂಥೇಳ್ತಾರೆ ಅದನ್ನು ಬೆಳೆದಿದ್ದೀವಿ ನಮ್ಮ ತೋಟದಲ್ಲಿ ನಮ್ಮ ಮತ್ತೆ ನಮ್ಮ ತೋಟದಲ್ಲಿ ಇನ್ನಿತರ ಒಂದು ಗಿಡ ಮರಗಳನ್ನ ನೋಡಿದ್ರೆ ತುಂಬ ಖುಷಿಯಾಗ್ತದೆ ಅದನ್ನೆಲ್ಲ ಬೆಳೆದಿದ್ದೀವಿ ಅದೆಲ್ಲ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಮತ್ತೆ ಅದನ್ನು ಬೆಳೆದು ತಿಂತೀವಿ ಆ ಆಮೇಲ್ಲೆ ಮತ್ತೆ ನಮ್ಮ ತೋಟದಲ್ಲಿ ನಾವು ಬೇರೆ ಬೇರೆ ಬೇರ್ಬೇರೆದೆಲ್ಲ ಬೆಳಿಬೇಕು ಅಂತ ಅಂದ್ರೆ ನೀರು ಬೇಕು ಎಲ್ಲ ವಾತಾವರಣ ಗಾಳಿಗಳು ಬೇಕು ಮತ್ತೆ ಯಾವ ಜನರದ್ದು ಒಂದು ಇದಿರಬಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಆ ಥರ ಎಲ್ಲ ಇದ್ದಾಗ ನಮಗೆ ತೊಟ್ಟಿ ಕೃಷಿ ಒಂದು ರೀತಿಯಲ್ಲಿ ತೊಟ್ಟಿ ಮಾಡ್ಕೊಂಡಿದ್ದೀವಿ ತೊಟ್ಟಿಲಿ ಅದು ನೀರು ಶೇಖರಣೆ ಮಾಡಿಟ್ಕೊಂಡು ಆ ನೀರನ್ನೇನು ಮಾಡ್ತೀವಿ ಕರೆಂಟ್ ಇದ್ದಾಗ ಮೋಟ್ರ್ ಹಾಕೊಂಡು ಅದಕ್ಕೆ ಹೊಡ್ಕೊಂಡು ಏನು ಮಾಡ್ತೀವಿ ಅದನ್ನು ತರಕಾರಿ ಬೆಳಿತೀವಿ ಸೊಪ್ಪು ಬೆಳಿತೀವಿ ಆಮೇಲೆ ಮತ್ತೆ ಗಸೆಗಸೆ ಗಿಡ ಇದೆ ಮತ್ತೆ ಸೀಬೆ ಗಿಡ ಇದೆ ಮತ್ತೆ ಇದು ಕಾಡು ನೆಲ್ಲಿಕಾಯಿ ಅಂಥೇಳ್ತಾರೆ ಕಾಡಲ್ಲಿ ಮಾತ್ರ ಬೆಳೀತದಂತಾರೆ ಅದನ್ನು ನಾವು ಊರಾಗ ನಾವು ನಮ್ಮ ತೋಟದಲ್ಲಿ ಅದನ್ನ ಏನು ಮಾಡಿದ್ದೀವಿ ಬೆಳ್ಸಿದ್ದೀವಿ ಬೆಳೆಸಿ ಅದು ಇನ್ನೂ ಕಾಯಿ ಬಿಡುವ ಟೈಮಿದೆ ಆ ಟೈಮಿಗೆ ತಕ್ಕ ಹಾಗೆ ನಾವೇನು ಮಾಡ್ತೀವಿ ಕರಿಬೇವಿದೆ ಮತ್ತೆ ಸೀಬೆ ಕಾಯಿ ಇದೆ ಮತ್ತೆ ಇನ್ನಿತರ ದಾಳಿಂಬೆ ಗಿಡ ಇದೆ ದಾಳಿಂಬೆ ಗಿಡ ಎಲ್ಲ ಏನು ಮಾಡಿದ್ದೀವಿ ನಮ್ಮ ತೋಟದಲ್ಲಿ ಅದನ್ನೆಲ್ಲ ಬೆಳೆಸ್ತಾಯಿದ್ದೀವಿ ಬೆಳೆಸಿ ಏನು ಮಾಡ್ತೀವಿ ಅದನ್ನು ನಾವು ಉಪಯೋಗಿಸ್ತೀವಿ ಮತ್ತೆ ಬಂದವ್ರಿಗೂ ತುಂಬ ಜನ ಚೆನ್ನಾಗಿದೆ ಈ ತೋಟದಲ್ಲಿ ಎಷ್ಟು ಆನಂದ ಇದೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅವರು ಖುಷಿಪಟ್ಟು ಆನಂದ ಪಟ್ಟು ಒಯ್ತಾರೆ ಅದನ್ನು ತುಂಬ ನೋಡಿ ಖುಷಿಪಡ್ತಾರೆ ಅಂತ ಅವ್ರು ಹೇಳ್ತಾರೆ ಆ ಥರ ಎಲ್ಲ ಬೆಳೆಸಿ ನಾವು ಮಾಡುವಾಗ ತುಂಬ ಚೆನ್ನಾಗಿದೆ ಅದಕ್ಕೆ ಇವಾಗ ನಾವು ಆ ಥರ ಮಾಡ್ತಾಯಿದ್ದೀವಿ ಓಕೆ